ತುಂಬ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದ್ರೆ ಎಲ್ಲ ಕೆಲಸ ಕರೆಕ್ಟಾಗಿ ಆಗುತ್ತೆ ಇನ್ನು ನಮ್ಮ ಮನೆ ಟೀ ಅಂದರೆ ರೆಡ್ ಲೇಬಲ್ ಟೀ ಶುಂಠಿ ಶುಂಠಿ ಏಲಕ್ಕಿ ಟೀ ತುಂಬ ಚೆನ್ನಾಗಿರುತ್ತೆ ಈಗ ಮಂಗಳೂರು ಕಡೆ ಹೋದರೆ ಆ ಕಡೆ ಟೀ ಇಷ್ಟಪಡ್ತಾರೆ ಒಬ್ಬೊಬ್ಬರ ಮನೆ ಒಂದೊಂದು ಥರ ಟೀ ಇಷ್ಟಪಡ್ತಾರೆ ಆ ಟೀ ಅಂದರೆ ಬೆಳಗ್ಗೆ ಸಂಜೆ ಕುಡಿದ್ರೆ ಎಲ್ಲ ಆರಾಮಾಗಿರುತ್ತೆ ಮತ್ತೆ ಏನಪ್ಪ ಅಂದರೆ ಈಗ ಬೇ ಶುಂಠಿ ಟೀ ಚೆನ್ನಾಗಿರುತ್ತೆ ಬೇರೆ ಒಂದೊಂದು ಕಡೆ ಒಂದೊಂದು ಥರ ಟೀ ಮಾಡ್ತಾರೆ ಮತ್ತೆ ಈ ಟೀ ಅಂಗಡಿಗಳಲ್ಲೆಲ್ಲ ಟೀ ಸೊಪ್ಪು ಜಾಸ್ತಿ ಹಾಕ್ಬಿಡ್ತಾರೆ ಚೆನ್ನಾಗಿರಲ್ಲ ಒಂದೊಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಆ ಟೀಗೆ ಅಂದರೆ ಸಕ್ಕರೆ ಸಕ್ಕರೆ ಕಮ್ಮಿ ಹಾಕಿ ಟೀ ಸೊಪ್ಪು ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ದ್ರೆ ಟೀ ತುಂಬ ಚೆನ್ನಾಗಿರುತ್ತೆ ಟೀ ಜಾಸ್ತಿ ಬೇಯಿಸ್ಬಾರ್ದು ಈ ಥರ ಏನಪ್ಪ ಅಂದರೆ ಇನ್ನೂ ಓಟೆಲ್ ಟೀಗಳು ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ಕಡೆ ಅಷ್ಟಕ್ಕಷ್ಟೆ ಚೆನ್ನಾಗಿರಲ್ಲ ತಲೆ ನೋವು ಬಂದರೆ ಮಾತ್ರ ತುಂಬ ತಲೆ ನೋವು ಬಂದಾಗ ಟೀ ಕುಡಿದ್ರೆ ಸರಿ ಹೋಗುತ್ತೆ ಮನೇಲೇ ಟೀ ಮಾಡಿಕೊಂಡು ಹಾಲು ಕಮ್ಮಿ ಹಾಕಿ ಟೀ ಸೊಪ್ ಜಾಸ್ತಿ ಹಾಕಿ ನೀರು ಸ್ವಲ್ಪ ಹಾಕಿ ಟೀ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದ್ರೆ ಆರಾಮು ಅವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಏನಪ್ಪ ಅಂದರೆ ಟೀ